ನಾನು ಬದುಕಿನಲ್ಲಿ ಕಲಿತ ಅತ್ಯಂತ ಪ್ರಮುಖ ಪಾಠ ಯಾವುದೆಂದರೆ ನಾವು ಎಲ್ಲರೊಂದಿಗೆ ಎಲ್ಲರೂ ನಮ್ಮವರೆಂದು ಒಂದು ಭ್ರಮೆಯಲ್ಲಿ ಬದುಕಿದ್ದೆ ಆದರೆ ಕಾಲವು ಚ ಸಾಗ್ತಾ ಸಾಗ್ತಾ ನನಗೆ ಅರಿವಾಗಿದ್ದ ಪಾಠವೇನೆಂದರೆ ಎಲ್ಲರೂ ಅವರವರ ಅಗತ್ಯಕ್ಕೆ ತಕ್ಕಂತೆ ಎಲ್ಲರೂ ಅವ ವ್ಯಕ್ತಿಗಳನ್ನು ವಸ್ತು ರೀತಿ ಬಳಸಿಕೊಳ್ಳುತ್ತಾರೆ ಅವರಿಗೆ ಬೇಕಾದ ಕೆಲಸ ಕಾರ್ಯ ಮುಗಿದ ನಂತರ ಅವರು ಅವರ ಕಡೆ ತಿರುಗಿಯೂ ಸಹ ನೋಡುವುದಿಲ್ಲ ಆದುದ್ದರಿಂದ ನಾವು ಯಾವತ್ತಿಗೂ ಬೇರೆಯವರ ಒಂದು ಆಪ್ಷನ್ ಆಗದೇ ನಮ್ಮ ಕಾರ್ಯ ಏನಿದೆ ನಮ್ಮ ಸಾಧನೆ ಗುರಿ ಏನಿದೆ ಅದನ್ನು ನಾವು ಯಾರ ಕಿವಿಮಾತಿಗೂ ತಲೆಕೆಡಿಸಿಕೊಳ್ಳದಂತೆ ನಮ್ಮ ಗುರಿಯನ್ನು ನಾವು ತಲುಪಬೇಕು ಇದು ನಾನು ಮೊದಲನೇಯದಾಗಿ ಕಲಿತ ಪಾಠ ಮತ್ತು ನನ್ನ ತಂದೆಯು ನನಗೆ ಕಲಿಸಿದ್ದೇನಂದರೆ ಯಾರೂ ಇವಾಗ ಯಾರಾದರೂ ಬೇ ಸಹಾಯಕ್ಕಾಗಿ ಬೇಡ್ತಿದ್ದಾರೆ ಅಂದಾಗ ನಾವು ಅವ್ರಿಗೆ ಮೊದಲ್ನೇದಾಗಿ ಸಹಾಯ ಮಾಡಬೇಕು ಯಾಕಂದರೆ ದೇವರು ಯಾವತ್ತಿಗೂ ಸಹಾಯ ಮಾಡುವವರ ಪರವಾಗಿ ನಿಲ್ಲುತ್ತಾನೆಂದು ನನ್ನ ತಂದೆಯ ಭಾವನೆ ಆದುದರಿಂದ ಯಾರೇ ಆದರೂ ಕಷ್ಟದಲ್ಲಿದ್ದಾರೆ ಎಂದು ನನ್ನ ಬಳಿ ಬಂದರೆ ನನಗೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತೇನೆ ಹಾಗೆ ನನಗೊಂದು ವಿಶ್ವಾಸ ಇದೆ ನಾನೂ ಅದೇ ರೀತಿ ಸಂಕಷ್ಟದ ಸಮಯದಲ್ಲಿ ನನ್ನವರು ನನಗೆ ಸಹಾಯ ಮಾಡುತ್ತಾರೆ ಎಂದು